ಹಾಂ ಸರ್ ಮಾತಾಡ್ತಿರೋದು ಯಾರು ಸರ್ ತಾವು ಹಾಂ ಸರ್ ಹೇಳಿ ಹಾಂ ಸರ್ ಎಷ್ಟಿದೆ ಸರ್ ಎಷ್ಟು ಸ್ಟೂಡೆಂಟ್ಸ್ ಇದೆ ಇದ್ದಾರೆ ಹಾಂ ಸರ್ ಅದರಲ್ಲಿ ಲೇಡೀಸ್ ಎಷ್ಟು ಬಾಯ್ಸ್ ಎಷ್ಟು ಹೌದು ಸರ್ ಅದೇ ಸ್ವಲ್ಪ ಸೈಜು ಎಷ್ಟು ಎಷ್ಟು ಸೈಜ್ ಎಷ್ಟು ಜನ ಇದ್ದಾರೆ ಅದು ಏನು ನೀವು ಏನಾದರೂ ಅದು ಸ್ವಲ್ಪ ನಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಇಲ್ಲ ಬಂದು ಸ್ಕೂಲಿಗೆ ಬಂದು ಮಕ್ಳದ್ದು ಅಳ್ತೆನ ಮಾಡ್ಕೊಂಡು ಹೋಗಬೇಕಂತ ಮಾಡ್ಕೊಂಡು ಹೋಗೋಕ್ಕೆ ಪರ್ಮಿಷನ್ ಕೊಟ್ಟರೆ ನಾವು ಕರೆಕ್ಟ್ ಸೈಜೆಲ್ಲ ಮಾಡ್ತೀವಿ

ಅದ್ರ ಆಯಿತು ಸರ್ ಅದೇ ಸರ್ ಮತ್ತೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತೈತೆ ನೀವೇ ಮು ನಿಮ್ದು ಯಾವಾಗ ಇದೆ ಸರ್ ವಾರ್ಷಿಕೋತ್ಸವ ಶಾಲೆದು ಅಡ್ವಾನ್ಸ್ ಹಾಕ್ಲೇಬೇಕು ಸರ್ ಮತ್ತೆ ನಾವು ಸಲ್ಪ ಕಟ್ ಕಟ್ ಮಾಡೋದಕ್ಕೆ ಅಂತೆಲ್ಲ ಇದ್ನ ತೊಗೋಬೇಕಲ್ಲ ಕಟಿಂಗಿಗೆ ಅದಕ್ಕೆ ಮತ್ತು ಆಳು ತೊಗೋಬೇಕು ಇನ್ನೂರು ಜನ ಅಂದರೆ ಸಡನ್ನಾಗಿ ಟ್ವೆಂಟಿ ಡೇಸಲ್ಲಿ ಮಾಡಕ್ಕೆ ಆಗೋಲ್ಲ ನಾವು ಸ್ವಲ್ಪ ಬೇರೆದವ್ರ್ನು ತೊಗೊಂಡು ಮಾಡಿ ಮಾಡಬೇಕಲ್ಲ ಅಡ್ವಾನ್ಸ್ ಸ್ವಲ್ಪ ಹಾಕಿ ಮೆ ಸರ್ ಉಳಿದಿದ್ದೆಲ್ಲ ಎಮೌಂಟು ಎಷ್ಟು ಅಂದರೆ ಅದಕ್ಕೆ ನಾವು ಐನೂರು ಡ್ರೆಸ್ ಅಂದರೆ ನಮ್ಗೆ ಇಪ್ಪತ್ತು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬೇಕು ಸರ್ ಒಂದು ಡ್ರೆಸ್ಸಿಗೆ ಹಾಂ ಮ ಸರ್ ಹಾಂ ಸರ್ ಇದೆ

ಇಲ್ಲ ಸರ್ ಫಿಫ್ಟೀನ್ ಡೇಸ್ ಆಗುತ್ತೆ ಟೆನ್ ಡೇಸಲ್ಲಿ ಆಗೋಲ್ಲ ಮತ್ತು ನಿಮ್ದು ಸ್ಕೂಲಿಂದು ಏನಾದ್ರೂ ಲೋಗೋ ಹಾಕಬೇಕ ಸರ್ ಡ್ರಸ್ಸಿಗೆ ಹೆಸರು ಯಾವುದಾರು ಸರ್ ನಿಮ್ಮ ಸ್ಕೂಲಿಂದು ಹೆಸರ್ ಏನು ಅದೇನು ಯಾವ ಥರ ಇರಬೇಕು ಅಂತ ನಮಗೊಂದು ಪಿಕ್ ಕಳಿಸಿದ್ರೆ ನಮ್ಮ ಪೋನಿಗೆ ಆ ಥರದ್ದು ಲೋಗೋ ಹಾಕ್ತೀವಿ ಹಾಂ ಆಯಿತು ಸರ್ ಓಕೆ ಸರ್ ಸ್ವಲ್ಪ ಅಡ್ವಾನ್ಸು ಕಳ್ಸಿ ಆಯ್ತು ಸರ್ ಓಕೆ ಸರ್